ನಮ್ಮ ಹಳ್ಳಿಯಲ್ಲಿ ಯಾರಿಗಾದ್ರೂ ಈಗ ಮೂಳೆ ಮುರಿದಿದ್ದು ಅಥವಾ ಏನಾದ್ರೂ ಕಾಲು ತಿರುಚಿದ್ದು ಈ ಉಳ್ಕು ಉಳುಕು ಅಂತಾರಲ್ಲ ಆ ರೀತಿ ಆ ರೀತಿ ಏನಾದ್ರೂ ಆಯಿತು ಅಂತ ಹೇಳಿದ್ರೇ ಫಸ್ಟು ಅದಕ್ಕೆ ನಾವು ಕ್ಲೀನಾಗಿ ಎಣ್ಣೆ ಹಚ್ಬಿಟ್ಟು ಮಸಾಜ್ ಮಾಡ್ತೀವಿ ಆದಷ್ಟು ಅಲ್ಲಿ ಬಾವು ಏನಾದ್ರು ಬಂದಿದ್ದರೆ ಅದು ಕಡಿಮೆಯಾಗ್ಲಿ ಅಂತೇಳಿ ಸ್ವಲ್ಪ ಬಿಸ್ನೀರು ಹಾಕ್ಬಿಟ್ಟು ಅದನ್ನ ಕೂಲ್ ಮಾಡೋಕೆ ಆಗಲೂ ಅದು ಒಳಗಡೆ ಏನಾದ್ರೂ ಮುರಿದಿದ್ರೆ ಗೊತ್ತಾಗಿರೋದಿಲ್ಲ ಆವಾಗ ಅವ್ರಿಗೆ ನೋವು ತುಂಬ ಇರುತ್ತೆ ಸೊ ಹಾಗಾಗಿ ಮ್ ಅದು ನಮಗೆ ಕಡಿಮೆ ಆಗದೇ ಇದ್ರೆ ನಾವು ಎಣ್ಣೆ ಹಚ್ಚಿ ಬಿಸ್ನೀರು ಹಾಕಿ ಎಲ್ಲ ಸ್ವಲ್ಪ ಅದನ್ನ ಮಾಲಿಶ್ ಮಾಡಿದ ಮೇಲೂ ಕೂಡ ಅದು ಏನಾದ್ರೂ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ನೆಕ್ಸ್ಟು ನಮ್ಮ ಇಲ್ಲಿ ನಾಟಿ ವೈದ್ಯರೊಬ್ರಿದಾರೆ ಶಿರಗುಪ್ಪಿ ಅಂತೇಳಿ ಇಲ್ಲೇ ಹತ್ತಿರ ನಮ್ಮೂರ ಪಕ್ಕ ಶಿರಗುಪ್ಪೆದಲ್ಲಿ ಅವರು ಅದನ್ನೇ ಮೂಳೆ ಮೂಳೆಯೆಲ್ಲ ಮುರಿದ್ರೆ ಅದನ್ನ ನಾಟಿ ವೈದ್ಯ ಅವ್ರು ಇದಾರೆ ಅವರು ನಾಟಿ ರೀತಿಯಲ್ಲೇ ಅದನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಕಟ್ಟು ಕಟ್ತಾರೆ ಕಟ್ಟು ಕಟ್ಟೋದು ಅಂತಾರೆ ಅದಕ್ಕೆಲ್ಲ ಅವ್ರ ಹತ್ತಿರ ಏನೋ ಕೆಲವು ಔಷಧಿ ಸಸ್ಯಗಳಿದಾವೆ ಅದನ್ನೆಲ್ಲ ಅರೆದು ಬ್ ಹಚ್ಚಿ ಹಚ್ಬಿಟ್ಟು ಅರೆದ ಮೇಲೆ ಕೆಲವು ಈ ಕಟ್ಟಿಗೆ ಪೀಸ್ಗಳ್ನೆಲ್ಲ ಇಟ್ಬಿಟ್ಟು ಅವರು ಬಿಗಿಯಾಗಿ ಕಟ್ತಾರೆ ಅದು ಅವ್ರದ್ದೇ ಆದ ಒಂದು ರೀತಿ ಇದೆ ಅದು ಅವ್ರ ಮನೆ ದ ಮನೆ ತಲೆತಲ್ತಾಂತರ್ದಿಂದ ಬಂದಿರ್ತಕ್ಕಂಥ ಒಂದು ಚಿಕಿತ್ಸೆ ಅವ್ರಿಗಷ್ಟೇ ಗೊತ್ತು ಅದು ತುಂಬ ಅದನ್ನು ಏನೂ ಪರಿಣಾಮಕಾರಿಯಾಗಿದೆ ಭಾಳ ಜನ ಅಲ್ಲಿ ಬರ್ತಾರೆ ಪ್ರತಿ ದಿನನೂ ಅಲ್ಲಿ ಬ್ ಕಟ್ಟು ಕಟ್ಸ್ಕೊಳೋಕೆ ತುಂಬ ಸುಮಾರು ಜನ ಬರ್ತಾರೆ ಸೊ ಹಾಗಾಗಿ ಅದು ತುಂಬ ಪ್ರಸಿದ್ಧ ಕೂಡ ಆ ಡಾಕ್ಟ್ರು ಅಲ್ಲೇನೂ ಪ್ರಾಬ್ಲ ಇದಿಲ್ಲ ತೊಂದರೆಯಿಲ್ಲ ಯಾವುದೇ ಬೇರೆ ರೀತಿ ಏನಂತಾರೆ ಅಡ್ಡ ಪರಿಣಾಮಗಳಿಲ್ಲ ಚೆನ್ನಾಗಿ ಆಗುತ್ತೆ ಒಂದು ತಿಂಗಳಲ್ಲೆಲ್ಲ ನೀವು ಕಾಲು ಮೂಳೆ ಮುರಿದಿದ್ರೂ ಕೂಡ ಒಂದು ತಿಂಗಳಲ್ಲೆಲ್ಲ ಅದು ಕೂಡ್ಕೊಳ್ಳುತ್ತೆ ಆ ರೀತಿಯಲ್ಲಿ ಅವರು ಚಿಕಿತ್ಸೆ ಮಾಡ್ತಾರೆ ಅಲ್ಲಿಗೆ ಹೋಗಿ ಚಿಕಿತ್ಸೆ ತೊಗೋಬೋದು